ಅಲೋ ಹ್ಞೂ ಜಾನಕಿರಾಮ್ ಟ್ರಾವೆಲ್ಸಾ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಇಲ್ಲಿ ಮಹಾಬಲೇಶ್ವರ ಟೆಂಪಲ್ಲಿಗೆ ಹೋಗ್ಬೇಕೂಂತ ಇದ್ದರು ನಮ್ಮ ಕುಮ್ಟಾ ಬಂದಿದ್ದರು ಬೆಂಗಳೂರಿಂದ ಬಂದಿದ್ದು ನಮ್ಮದು ಫ್ಯಾಮಿಲಿ ಎಲ್ಲ ಇರುದು ಇಲ್ಲಿ ಇಲ್ಲಿ ಸಿದ್ ಕುಮ್ಟಾದಲ್ಲೆಯಾ ನಾವು ಮಹಾಬಲೇಶ್ವರ ಟೆಂಪಲ್ಲಿಗೆ ಹೋಗಬೇಕಿತ್ತು ನಿಮ್ಮದು ಎಷ್ಟು ಆಗುತ್ತೆ ಗಾಡಿ ಹದಿನಾಲ್ಕು ಆಗುತ್ತಾ ಯಾವ ಗಾಡಿ ನಿಮ್ಮದು ಟಿ ಟಿ ಮತ್ತು ತೂಫಾನ್ ಇದೆ ಅಲಾ ನಿಮ್ಮದು ಟಿ ಟಿ ಸಿಗುತ್ತಾ ಹೌದಾ ಹಾಂ ನಮಗೆ ನೀವು ಹದಿನಾಲ್ಕು ರೂಪಾಯಿ ಅಂದರೆ ನಮ್ಮದು ಫ್ಯಾಮಿಲಿ ಇರೋದು ನಮ್ದು ಅಜ್ಜ ಅಜ್ಜಿ ಎಲ್ಲ ಆಗುತ್ತೆ ಅಂದರೆ ನೀವು ಒಂದು ಹದಿಮೂರು ಹದಿಮೂರುವರೆ ರೂಪಾಯಿ ಹಂಗೆ ತಗೊಂಡಿರೆ ಚೆನ್ನಾಗಾಗಿತ್ತು ನಾವು ಈಗ ಒಂದು ಮುಂದಿನ ತಿಂಗಳು ಒಂದನೇ ತಾರೀಕು ನಮಗೆ ನೈ ಅಡ್ಡಿಲ್ಲ ಹದಿಮೂರುವರೆ ಆದರೂ ಅಡ್ಡಿಲ್ಲ ನೀವು ಒಂದು ಸ್ವಲ್ಪ ನೋಡಿ ಕಮ್ಮಿ ಮಾಡಿ ಮತ್ತೆ ಆಗುತ್ತಾ ನೋಡಿ ನೀವು ನೀವು ನೋಡಿ ಬೇಕಾರೆ ನಿಮ್ಗೆ ಡ್ರೈವರು ನೀವು ಗಾಡಿ ಕೊಟ್ಟರೂ ಸಾಕು ಡ್ರೈವರ್ ನಾವೇ ಗಾಡಿ ನಾವೇ ಹೊಡ್ಕೊಂಡು ಹೋಗ್ತೀವಿ ನೀವು ನೋಡಿ ಒಂದು ಹದಿಮೂರು ಹಂಗೆ ನಮ್ದು ಲೈಸನ್ಸ್ ಎಲ್ಲ ತರ್ಲಿಕ್ಕೆ ಉಂಟು ಹೌದು ಹ್ಞೂ ಇವಾಗ ಮತ್ತೆ ನಮ್ಗೆ ಮುರುಡೇಶ್ವರ ಓಕೆ ಓಕೆ ಹಾಂ ನಾವು ಬೆಳಗ್ಗಿನ ಜಾವ ಒಂದು ಆರು ಗಂಟೆ ಏಳು ಗಂಟೆಗೆ ಹೊರಡ್ತ್ರು